ನನ್ನ ಅಭಿಪ್ರಾಯದ ಪ್ರಕಾರ ಮೊಬೈಲ್ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಎಲ್ಲ ಮಕ್ಕಳಿಗೂ ಅತಿ ಮುಖ್ಯವಾಗಿದೆ ಕೂಡ ಅದು ಪಾಸಿಟಿವ್ ಅಂದರೆ ಅನುಕೂಲವು ಆಗಿದೆ ನೆಗೆಟಿವ್ ಅಂತ ಬಂದಾಗ ಅನಾನುಕೂಲವು ಆಗಿದೆ ಅಂತಲೇ ಹೇಳ್ಬೋದು ಮೊಬೈಲ್ ಬಳಕೆಯು ಕೂಡ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳು ಮೊಬೈಲನ್ನು ಉಪಯೋಗಿಸುತ್ತಾರೆ ಅಂತಲೇ ಹೇಳ್ಬೋದು ಆಗಿನ ಕಾಲದಲ್ಲಿ ಮಕ್ ಯಾರಾದರು ಮೊಬೈಲ್ ನೋಡಬೇಕು ಅಂದರೆ ಇಪ್ಪತ್ತು ವರ್ಷ ಆದರೂ ಆಯಿತು ಮೂವತ್ತು ವರ್ಷ ಆದರೂ ಆಯಿತು ಮೊಬೈಲೇ ಗೊತ್ತಾಗ್ತಿರಲಿಲ್ಲ ಆದರೆ ಈಗಿನ ಕಾಲದಲ್ಲಿ ಹುಟ್ಟೋ ಮಗುವಿಗೂ ಕೂಡ ಮೊಬೈಲ್ನ ಬಳಕೆ ಬೇಕಾಗಿದೆ ಅಂತಲೇ ಹೇಳ್ಬೋದು ಮೊಬ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ನರ್ಸರಿಗೆ ಅಥವಾ ಒಂದನೇ ಕ್ಲಾಸಿಗೆ ಸೇರಿಸಿದ ಮೇಲೆ ಮೊಬೈಲ್ ಬಳಕೆ ಕಂಪ್ಯೂಟರ್ ಜ್ಞಾನ ತಿಳುವಳಿಕೆ ಆಗಿರ್ಬೋದು ಕಂಪ್ಯೂಟರ್ನ ತಿಳುವಳಿಕೆಸುವುದಕ್ಕಾಗಿ ಮೊಬೈಲ್ ಬಳಕೆ ಬೇಕೇ ಬೇಕಾಗಿದೆ ಮೊಬೈಲ್ ಬಳಕೆಯಲ್ಲಿ ಮೊಬೈಲ್ನಲ್ಲಿ ಮಕ್ಕಳು ಏನು ನೋಡುತ್ತಾರೆ ಅಂತ ಬಂದಾಗ ಬ ಅತಿ ಹೆಚ್ಚು ಎಲ್ಲ ಮಕ್ಕಳು ಗೇಮಿಂಗನ್ನು ಆಡುತ್ತಾರೆ ಗೇಮಿಂಗ್ ಆಡುವುದರಿಂದ ಮಕ್ಕಳಿಗೆ ಅಂತ ಬಂದಾಗ ನಾಲೇಜು ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು ಅವರ ಓದುವಿಕೆ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು ಅವರ ಕಣ್ಣಿಗೆ ನೆಗೆಟಿವ್ ಎಫೆಕ್ಟಾಗ್ತಿದೆ ಅಂತಲೇ ಹೇಳ್ಬೋದು ಕಣ್ಣನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಮತ್ತು ಹೆಚ್ಚು ಹೆಚ್ಚು ಮೊಬೈಲನ್ನು ಬಳಸುವುದರಿಂದ ಅವರ ಕಣ್ಣು ಕಾಣಿಸ್ದೇನು ಆಗ್ಬೋದು ಕಣ್ಣು ಮಂಜು ಮಂಜಾಗಿರ್ಬೋದು ಚಿಕ್ಕ ಮಯಸ್ಸಿಗೆ ಚಿಕ್ಕ ಮಕ್ಕಳಿಗೆ ಕಣ್ಣಿನ ಪ್ರಾಬ್ಲಮ್ಮಾಗಿರ್ಬೋದು ತಲೆ ನೋವಾಗಿರ್ಬೋದು ಮತ್ತು ಚಿಕ್ಕ ವಯಸ್ಸಿಗೆ ಕೂಡ ಅವರಿಗೆ ಕ ಕಾಯಿಲೆಗಳು ಬರುವುದಾಗಿರ್ಬೋದು ಈ ರೀತಿ ಮಾಡುವುದರಿಂದ ಓದುವಿಕೆಯಲ್ಲಿ ಆಸಕ್ತಿ ಇಲ್ಲದೇ ಇರ್ಬೋದು ಈ ರೀತಿ ಆಗ್ತಾಯಿದೆ ಅಂತಲೇ ಹೇಳಬೋದು ಆದ್ದರಿಂದ ಚಿಕ್ಕ ಮಕ್ಕಳಿಂದಲೇ ಒಟ್ಟಾರೆ ಮೊಬೈಲ್ನ ನನ್ನ ಅಭಿಪ್ರಾಯ ಅಂತ ಬಂದಾಗ ಮೊಬೈಲ್ ಗೇಮಿಂಗ್ ಅಂತ ಬಂದಾಗ ಒಂದು ಹಂತದವರೆಗೆ ಮೊಬೈಲ್ನ ಬಳಸಬೇಕು ಆಮೇಲೆ ಬಳಸೋದಕ್ಕೋಗ್ಬಾರ್ದು ಅಂತಲೇ ಹೇಳ್ಬೋದು ಯಾವ ರೀತಿ ಅಂತ ಬಂದಾಗ ಒಂದು ಮೊಬೈಲ್ನ ಮೊಬೈಲ್ ಕ್ಷೆ ಮೊಬೈಲ್ನ ಬಳಸುವುದರಿಂದ ಒಟ್ಟಾರೆ ಚಿಕ್ಕ ಮಕ್ಕಳ ಮೇಲೆ ಜಾಸ್ತಿ ನೆಗೆಟಿವ್ ಎಫೆಕ್ಟೇ ಬೀಳ್ತಾಯಿದೆ ಅಂತಲೇ ಹೇಳ್ಬೋದು ಒಟ್ಟಾರೆ ಅಭಿಪ್ರಾಯ ಮೊಬೈಲ್ ಗೇಮಿಂಗ್ ಅಂದರೆ ಮೊಬೈಲ್ನ ಕೊಡಬೇಕು ಮಕ್ಕಳಿಗೆ ಅಂದರೆ ಯಾವ್ದಕ್ಕೆ ಬೇಕೋ ಅದಕ್ಕೆ ಮಾತ್ರ ಕೊಡುವುದರ ಮೂಲಕ ಮೊಬೈಲ್ನ ಅತಿ ಒಂದು ಸ್ವಲ್ಪ ದೂರದಲ್ಲೇ ಇಟ್ಕೋಬೇಕು ಅಂತಲೇ ಹೇಳ್ಬೋದು